ಅಡಿಗೆ ಬಂದ್ಬಿಟ್ಟು ನಮಗೆ ಸಿಂಪ್ಪಲ್ಲಾಗಿ ಶಾರ್ಟ್ ಟೈಮಲ್ಲಿ ಅಂದ್ರೆ ನಂಗೆ ಮ್ಯಾಗಿ ಬರುತ್ತೆ ಮ್ಯಾಗೀ ಆಮೇಲೆ ಉಪ್ಪಿಟ್ಟು ಆಮೇಲೆ ಟೊಮ್ಯಾಟೊ ಗೊಜ್ಜು ಬರುತ್ತೆ ಆಮೇಲೆ ಆಮೇಲೆ ಹುಣ್ಚೆ ಹಣ್ಣಿನ ಗೊಜ್ಜು ಬರುತ್ತೆ ಲಿಂಬೆ ಹಣ್ಣಿನ ಗೊಜ್ಜು ಬರುತ್ತೆ ಇದಿಷ್ಟು ಕಡಿಮೆ ಸಮಯದಲ್ಲಿ ಮಾಡುವಂಥ ವಿಧಾನ ಆಗೈತಿ ಮ್ಯಾಗಿ ಆದ್ರೂ ಎಲ್ಲರೂ ಮಾಡುವಾಗೆ ನಾವು ನಾವು ಹಳ್ಳಿಯಲ್ಲಿ ಮಾಡ್ತೀವಿ ಉಳ್ಳಾಗಡ್ಡೆ ಹೆಚ್ಚಿ ಟಮಾಟೊ ಹೆಚ್ಚಿ ಒಂದು ಸೈಡ್ ಇಟ್ಟುಕೊಂಡು ಕಡಿಮೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಬೀನ್ಸ್ ಹಾಕಿ ಹೆಚ್ಚಿಟ್ಟ ತರಕಾರಿಯೆಲ್ಲ ಹಾಕಿ ಮ್ಯಾಗಿ ಹಾಕಿ ನೀರು ಹಾಕಿ ಒಂದು ಹತ್ತು ನಿಮ್ಷ್ದಲ್ಲಿ ಮಾಡ್ತೀವಿ ಮ್ಯಾಗಿ ಅದು ಕಡಿಮೆ ಸಮಯದಲ್ಲಿ ಆಗುತ್ತೆ ಉಪ್ಪಿಟ್ಟು ಬಂದು ಆ ರೀತಿ ಮಾಡ್ತೀವಿ ಟೊಮಟೊ ಗೊಜ್ಜು ಬಂದು ಉಳ್ಳಾಗಡ್ಡೆ ಹೆಚ್ಚಿ ಟೊಮಟೊ ಹಣ್ಣ್ ಆಗಿರ್ಬೇಕು ಅದು ನ್ಯಾಚುರಲ್ ಹಣ್ಣು ಹಣ್ಣು ಅರೆದಿರುತ್ತಲ ಅದನ್ನ ಹೆಚ್ಚಾಕ್ತೀವಿ ಆಮೇಲೆ ಅರಿಶಿಣ ಖಾರಪುಡಿ ಮತ್ತು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ತಾಳಸ್ತೀವಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಅದನ್ನು ಹಾಕ್ಬೇಕು ಅವಾಗ ಟಮೆಟೊ ಗೊಜ್ಜು ಭಾಳ ಸ್ ಚೆನ್ನಾಗಿ ಇದಾಗಿರುತ್ತೆ ಆಮೇಲೆ ಅದಾದ ನಂತರ ಹಬ್ಬದಲ್ಲಿ ಬಂದು ನಾವು ಹೋಳ್ಗಿ ಮಾಡ್ತೀವಿ ಹೋಳ್ಗಿ ಬಂದು ಹೂರ್ಣ ಚೊಲೋ ಆಗಬೇಕಂತೇಳಿ ನಾವು ರಾತ್ರಿನೇ ತೊಗರಿಬೇಳೆ ಅಥವಾ ಕಡ್ಲೆಬೇಳೆ ಎರಡರಲ್ಲು ಮಾಡ್ಬೋದು ಅದು ಕ ಹೋಳ್ಗಿ ಚೆನ್ನಾಗಾಗ್ಬೇಕಂತೇಳಿ ಹೂರ್ಣ ಅಂತೀವಿ ಅದಕ್ಕೆ ನಾವು ಹೂರ್ಣ ಇಟ್ಟು ಲಟ್ಟಿಸ್ಬೇಕಲ್ಲ ಅದನ್ನ ಹೂರ್ಣನ ರಾತ್ರಿನೇ ಬೇಳೆನ ನೆನೆಯಕ್ಕೆ ಹಾಕ್ಬಿಟ್ಟು ಬೆಳಿಗ್ಗೆ ಅದನ್ನು ಬೇಳೆ ಮತ್ತು ಬೆಲ್ಲಾನ ಒಲೆಮೇಲೆ ಅದನ್ನ ತಾಳಿಸ್ಬೇಕ್ ತಾಳ್ಸಿದ ಮೇಲೆ ಮಿಕ್ಸ್ ಮಾಡ್ಬೇಕು ಅದನ್ನ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಬೇಕು ಇಲ್ಲಾಂದ್ರೆ ಹೂರ್ಣ ರುಬ್ಬ ಬೇಕು ಒರ್ಳೊಳಗಾಕಿ ಹೂರ್ಣ ರುಬ್ಬ ಬೇಕು ಆಮೇಲೆ ಹೂರ್ಣ ರೆಡಿ ಆಗುತ್ತೆ ಆಮೇಲೆ ಹೂರ್ಣ ಒಂದು ಸೈಡ್ ಇಟ್ಕಂಡು ಆಮೇಲೆ ಉಳ್ಳಿ ಮಾಡ್ಬೇಕು ನಾವು ಲಟ್ಟಿಸ್ಬೇಕಲ್ಲ ಮೈದಾಹಿಟ್ಟು ನೀರು ಹಾಕಿ ನಾದಬೇಕು ಮೈದಾಹಿಟ್ಟಿಗೆ ಮತ್ತು ಅರ್ಶ್ಣ ಹಾಕಬೇಕು ಸ್ವಲ್ಪ ಉಪ್ಪು ಹಾಕಬೇಕು ಚೂರು ಅಂದ್ರೆ ಕಡಿಮೆ ಹಾಕಿ ನಾದಬೇಕು ಜಿಗಿಜಿಗಿ ಲ ಆಗ್ಬೇಕು ಅದು ಕೈಗೆ ಅಂಟ್ಕೋಬೇಕು ಆ ಥರ ನೀರಾಕಿ ಮಾಡಬೇಕು ನಾದಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ನಾದ್ಕಂಡು ಇಟ್ಕಬೇಕು ಒಂದು ಸೈಡ್ ಇಟ್ಕೊಂಡು ಆಮೇಲೆ ಅದು ಚೊಲೋ ಆಗುತ್ತೆ ನಾವು ಅದ್ರ ಮಾಡಿದ ಕೂಡಲೇ ಅಡ್ಗೆ ಮಾಡಕ್ಕೆ ಹೋಬಾರ್ದು ಒಂದು ಸೈಡ್ ಇಟ್ಕಬೇಕು ಸೈಡ್ ಇಟ್ಟು ನಂತರ ನಾವು ಈ ಕಡೆ ಅನ್ನವ ಮತ್ತು ಸಾಂಬಾರು ಸಂಡಿಗಿ ಬದ್ನೆಕಾಯ್ ಪಲ್ಯ ಖಾರದ ಐಟಮ್ಮು ಮತ್ತು ಸ್ವೀಟು ರೆಡಿ ಮಾಡ್ಕೋಬೇಕು ನಾವು ರೆಡಿ ಮಾಡೋ ಹಂಗ ಏನಪ್ಪಾಂದ್ರೆ ಸಂಡ್ಗಿ ನಾವು ಫ್ರೀ ಇರೋ ಟೈಮಲ್ಲಿ ನಾವು ಸಂಡಿಗೆ ಮಾಡ್ತೀವಿ ಬಿಸಿಳೊಳಗೆಲ್ಲ ಅದನ್ನ ಒಣಗ್ಸಿ ಸಂಡ್ಗಿ ತೆಗ್ದಿಟ್ಕೊಂಡಿರ್ತೀವಿ ಹಪ್ಳ ತೆಗ್ದಿಟ್ಕೊಂಡಿರ್ತೀವಿ ಅದನ್ನ ತೊಗೊಂಡು ಎಣ್ಣೆಲ್ಲಿ ಕರಿದು ಆಮೇಲೆ ಅದನ್ನ ಸೈಡಿಗೆ ತಗ್ದಿಟ್ಕೊಬೇಕ ಆಮೇಲೆ ಮಜ್ಜಿಗೆ ಮೆಣ್ಸಿನ್ಕಾಯ್ ಅಂತ ಬರುತ್ತೆ ಅವನ್ನೂ ಎಣ್ಣೆಲ್ಲಿ ಕರಿದು ಸೈಡ್ಗೆ ತಗ್ದಿಟ್ಕೊಬೇಕು ಅಂದ್ರೆ ರುಚಿ ಸಿಗುತ್ತೆ ಅದರಿಂದ ಆಮೇಲೆ ನಾವು ಏನು ಮಾಡ್ತೀವಂದ್ರೆ ಅನ್ನ ಮಾಡ್ತೀವಿ ಅನ್ನಾಂದ್ರೆ ನಾವು ಈಗ ಕಾಮನ್ನಾಗಿ ಅಂಗ್ಡಿಲ್ಲಿ ತೊಗೊಳಲ್ಲ ನಾವು ಪ್ಯೂವರಾಗಿ ನ್ಯಾಚುರಲ್ ಸಿಗೋಂಥ ಒಂದು ಅಕ್ಕಿಯಿಂದ ಮಾಡ್ತೀವಿ ಯಾವ ಥರಾಂದ್ರೆ ಈಗ ನಮ್ಮ ಹೊಲ್ದಲ್ಲಿ ಸಿಗುತ್ತೆ ಅಲ್ವ ಯಾವುದಪ್ಪಾಂದ್ರೆ ನೆಲ್ಲು ನೆಲ್ಲು ಹುಲ್ಲ ಇರುತ್ತಲ್ವ ಹಸುರ್ವಾಗಿ ಗದ್ದೆ ಗದ್ದೆ ಅಂತಾರಲ್ವ ಅಲ್ಲಿ ಅಕ್ಕಿ ಬೆಳೆ ಬೆಳೀತೀವಿ ಅಲ್ಲಿದ್ದ ಸಿಗೋ ಅಕ್ಕಿ ಹಂಗೇ ಸುಮ್ಮನೆ ಅನ್ನ ಮಾಡಕ್ಕೆ ಬರೋಲ್ಲ ಅದನ್ನು ಜಾಲಿಸ್ಬೇಕ್ ಜಾಲ್ಸೋ ವಿಧಾನ ಅಂದ್ರೆ ಅಕ್ಕಿ ನೀರ್ನಾಗೆ ಹಾಕಿ ಒಂದು ಡಬ್ರಿಯಲ್ಲೇ ಹಾಕಬೇಕು ಹಾಕಿದರೆ ಅದು ತಳದಲ್ಲಿ ಹಳ್ಳೆಲ್ಲ ಹೋಗ್ ನಿಂದಿರ್ತವೆ ಆಮೇಲೆ ಮೇಲೆ ನೀರು ಬಂದು ಅಕ್ಕಿ ಮೇಲೆ ನಿಲ್ತವೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಬರೋಂಥ ಅಕ್ಕಿನಷ್ಟೇ ತೆಗೆದು ಒಂದು ಡಬ್ರಿಲ್ಲಿ ಹಾಕ್ಕೊಬಕು ಆಮೇಲೆ ನೀರನ್ನ ಬಸಿಯಬೇಕು ಹಂಗ ಮಾಡ್ತಾ ಮಾಡ್ತಾ ಕೆಳಗೆ ಹಳ್ಳೆಲ್ಲ ಬರ್ತವೆ ಹಳ್ಳು ಸುಗು ಸಾಕಷ್ಟು ಬರ್ತವೆ ಕಸ ಕಡ್ಡಿನೂ ಬರ್ತವೆ ಅದನ್ನ ಒಂದು ಸೈಡ್ ತೆಗ್ದು ಆಮೇಲೆ ಅಕ್ಕೀನ ಇನ್ನೊಂದು ನೀರ್ನಲ್ಲಿ ಹಾಕ್ ತೊಳೆದಾಕಿದ್ರೆ ನಾವು ಸ್ವಚ್ಛವಾಗಿ ನೀಟಾಗಿ ಊಟ ಮಾಡುವಾಗೇನು ಅಡ್ಡ ಆಗೋಲ್ಲ ಆ ರೀತಿ ಊಟ ಮಾಡಕ್ಕೆ ಸುಲಭ ಆಗುತ್ತೆ ಅದನ್ನೇ ಜಾಲ್ಸೋ ವಿಧಾನ ಅಂತೀವಿ ಆಮೇಲೆ ಅನ್ನ ಮಾಡುವಾಗ ಮೂರು ಜಾಂಬಕ್ಕಿ ಹಾಕಿದ್ರ ಮೂರೂ ಮುಕ್ಕಾಲು ನಾಲ್ಕು ಗ್ಲಾಸ್ ನೀರು ಹಾಕ್ಬೇಕ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅನ್ನ ರೆಡಿಯಾಗುತ್ತೆ ಆಮೇಲೆ ಸಾಂಬಾರು ಬಂದುಬಿಟ್ಟು ಬೇಳೆ ಕುದಿಯಕ್ಕೆ ಹಾಕಬೇಕು ತೊಗರಿಬೇಳೆ ಆಮೇಲೆ ಕುದಿಯೋಕ್ಕಾಕಿ ಹುನ್ಚೆಣ್ಣು ಮತ್ತು ಟಮ್ಯಾಟೊ ಅದನ್ನು ಕುದಿಯೋಕ್ಕಾಕ್ಬೇಕು ಹುನ್ಚೆಣ್ ಯಾಕೆ ಹಾಕ್ಬೇಕಂದ್ರ ಅದು ಸಾಂಬಾರು ಕೆಡೋಲ್ಲ ಅದು ಒಂದಿನ ಮಾಡುವಂಥ ಸಾಂಬಾರು ಮೂರು ದಿನಾದ್ರೂ ಊಟ ಮಾಡ್ಬೋದು ಅದಕ್ಕೆ ಹುನ್ಚೆಣ್ ಹಾಕ್ಬೇಕ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ ನಾವು ಹೂರ್ಣ ಮಾಡಿರ್ತೀವಲ್ವ ಹೋಳ್ಗೆ ಮಾಡ್ಬೇಕಂತೇಳಿ ಆ ಹೂರ್ಣನ ಸಾಂಬಾರ್ಗೂ ಹಾಕ್ಬೋದು ಅದ್ನ ಹಾಕೋದ್ರಿಂದ ಅದು ಹೋಳ್ಗೆ ಸಾರಂತ ಅದು ಹೆಸ್ರಿಡ್ತಾರ ಅದಕ್ಕೆ ಆ ಸಾಂಬಾರಿಗೆ ಅದು ರುಚಿನೂ ಸಿಗುತ್ತೆ ಆಮೇಲೆ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಹಾಕಿ ಆಮೇಲೆ ಬೇಳೆ ಕುದಿಯೋಕ್ಕಾಕಿರ್ತೀವಲ ಅದನ್ನಾಕಿ ಟಮಾಟೊ ಹುನ್ಚೆಣ್ಣು ಹಾಕಿ ಉಪ್ಪು ಖಾರ ಅರಿಶ್ಣ ಹಾಕಿ ಆಮೇಲೆ ಬೇಳೆ ಮಾಡಿರ್ತೀವಲ್ಲ ಹೂರ್ಣ ಕಟ್ ಹೂರ್ಣ ಹಾಕ್ಬಕು ಅದು ಬೆಲ್ಲದ ಹೂರ್ಣ ಆಗಿರುತ್ತಲ್ಲ ಅದು ಈಗ ಹಾಕ್ಬೇಕು ರುಚಿ ಸಿಗುತ್ತೆ ಆಮೇಲೆ ನೀರಾಕಿ ಸಾಂಬಾರು ಕುದಿಯೋಕ್ಕೆ ಇಟ್ರೆ ಸಾಂಬಾರಾಗುತ್ತೆ ಆಮೇಲೆ ಬದ್ನೆಕಾಯಿ ಪಲ್ಯ ಖಾರದ ಐಟಮ್ ಮಾಡಬೇಕು ಖಾರದ ಐಟಮ್ ಏನಂದರೆ ಹೀರಿಕಾಯ್ ಪಲ್ಯ ಆಯಿತು ಬದ್ನೆಕಾಯ್ ಪಲ್ಯ ಆಯಿತು ಬದ್ನೆಕಾಯ್ ಪಲ್ಯ ನಾವು ಹೇಗ್ ಮಾಡ್ತೀವಂದರೆ ಹೋಳಿಂದು ಮಾಡ್ತೀವಿ ಮತ್ತು ತುಂಬೋ ಬದ್ನೆಕಾಯ್ ಅಂತೀವಿ ಎರಡು ಥರ ಮಾಡ್ತೀವಿ ತುಂಬೋ ಬದ್ನೆಕಾಯ್ ನೀರೊಳಗೆ ತೊಳೆದು ಆಮೇಲೆ ತುಂಬಿ ಹೆಚ್ಲಾರ್ದೆನೆ ಮುಂದುಗಡೆ ನಾಲ್ಕು ಭಾಗ ಮಾಡಿ ಮತ್ತೆ ನೀರೊಳಗಾಕಿ ಆಮೇಲೆ ಬದನೆಕಾಯ್ನ ಆ ರೀತಿ ಹೆಚ್ಚಿ ನೀರೊಳಗೆ ಹಾಕಿ ಇಡ್ತೀವಿ ಆಮೇಲೆ ಅದನ್ನು ಕುದಿಯೋಕ್ಕಾದ್ರೂ ಹಾಕ್ಬೋದು ಅಥವಾ ಫ್ರೈ ಆ ಥರ ಮಾಡಿದ್ರು ಹಾಕ್ಬೋದು ಉಳ್ಳಾಗಡ್ಡೆ ಟಮಾಟೊ ಹೆಚ್ಚಿ ಉಳ್ಳಾಗಡ್ಡೆ ಎಣ್ಣೆಲ್ಲಿ ಹಾಕಿ ಜೀರಿಗೆ ಸಾಸಿವೆ ಹಾಕಿರ್ತೀವಿ ಆಮೇಲೆ ಉಳ್ಳಾಗಡ್ಡೆ ಹಾಕಿ ಟಮಟೊ ಹಾಕಿ ಆಮೇಲೆ ಹೋಳೇನ್ ಹೆಚ್ಚಿರ್ತೀವಲ ಬದ್ನೆಕಾಯಿ ಪಲ್ಯ ಅದನ್ನು ಹಾಕಿ ಫ್ರೈ ಮಾಡಿ ಅದಕ್ಕೆ ಉಪ್ಪು ಖಾರ ಇಶ್ ಅರಿಷಿಣ ಹಾಕಿ ಕಾಟ್ವಾ ಮಸಾಲೆ ಅಂತ ಬರುತ್ತೆ ಅದನ್ನು ಹಾಕಿ ನಾವು ಮಿಕ್ಸ್ ಮಾಡಿ ಇಟ್ಕೊಬೇಕು ಆಮೇಲೆ ಗ್ಯಾಸ್ಮೇಲೆ ಒಂದು ಫ್ಲೋ ಮೀಡಿಯಮ್ಮಲ್ಲಿ ಗ್ಯಾಸ್ ಹಚ್ಚಿ ಅದನ್ನ ಫ್ರೈ ಮಾಡಬೇಕು ಬದ್ನೆಕಾಯಿ ಪಲ್ಯ ರೆಡಿ ಆಗುತ್ತೆ ಅದನ್ನ ಅದನಂತರ ಹೀರಿಕಾಯ್ ಪಲ್ಯ ಬಂದುಬಿಟ್ಟು ಹೀರೆಕಾಯ್ ಹೆಚ್ಚಿ ಉಳ್ಳಾಗಡ್ಡೆ ಹೆಚ್ಚಿ ಉಳ್ಳಾಗಡ್ಡೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಉಳ್ಳಾಗಡ್ಡೆ ಹಾಕಿ ಆಮೇಲೆ ಹೀರಿಕಾಯ್ ಪಲ್ಯ ಹಾಕಿ ಹೋಳ್ ಹೆಚ್ಚಿರ್ತೀವಲ ಅದನ್ನಾಕಿ ಉಪ್ಪು ಖಾರ ಅರಿಶ್ಣ ಹಾಕಿ ಅದು ಫ್ರೈ ಮಾಡಿದ ನಂತರ ಹೀರೆಕಾಯ್ ಪಲ್ಯ ರೆಡಿಯಾಗುತ್ತೆ ಇದೇನೂ ಕಷ್ಟದ ಕೆಲಸ ಅಲ್ಲ ಪಲ್ಯ ಮಾಡೋದು ಕಷ್ಟದ ಕೆಲಸ ಅಂದರೆ ಹೋಳ್ಗೆ ಮಾಡೋದು ಹೋಳಿಗೆ ಮಾಡೋದು ಬಂದುಬಿಟ್ಟು ಈಗ ನಾವು ಇದಿಷ್ಟು ಮಾಡಿದ ನಂತರ ಮುಂಚೆ ಹೇಳಿದ್ನಲ ಫಸ್ಟಿಗೆ ಹೇಳಿದಾಗೆ ಮ್ಯಾಗೀ ಆದ ಮೇಲೆ ಹೇಳಿದ್ನಲ ಮತ್ತು ಹೂರ್ಣ ಮಾಡೋದು ಮತ್ತೆ ಉಳ್ಳಿ ಮಾಡೋದಂತ ಅದನ್ನು ಒಂದು ಸೈಡ್ ಇಟ್ಟಿದ್ವಿ ಆದ್ರೆ ಮಾಡಿದ್ದಿಲ್ಲ ಅದನ್ನೊಂದು ಸೈಡ್ ಇಟ್ಟ ನಂತರ ಅನ್ನ ಸಾಂಬಾರು ಮತ್ತು ಸಂಡ್ಗೆ ಮತ್ತು ಬದ್ನೆಕಾಯಿ ಪಲ್ಯ ಹೀರೇಕಾಯ್ ಪಲ್ಯ ಹೇಳಿದೆ ಅದಾದ ಅದಿಷ್ಟು ಮಾಡಿದ ಮೇಲೆ ಇದನ್ನು ತಗೊಂಡು ಮಾಡಬೇಕು ಉಳ್ಳಿ ಲಟ್ಟಿಸ್ಬೇಕು ಚೆನ್ನಾಗಿ ಲಟ್ಟಿಸ್ಬೇಕು ಮೆದುವಾಗಿರುತ್ತೆ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕ್ ಅದ್ನ ಇಟ್ಟು ಲಟ್ಟಿಸಿ ಆಮೇಲೆ ಹೂರ್ಣ ಮಾಡಿರ್ತೀವಲ್ವ ಅದನ್ನು ರೌಂಡ್ ಶೇಪ್ ಮಾಡಿ ಅದನ್ನ ಎಲೆಮೇಲೆ ಇಡ್ಬೇಕು ಇಟ್ಟು ಅದನ್ನು ಗಂಟು ಥರ ಬುತ್ತಿ ಮಾಡ್ತಾರಲ್ಲ ಆ ಥರ ಮುಚ್ಚಬೇಕು ಹೂರ್ಣಕ್ಕ ಮುಚ್ಚಿ ಕಟ್ಟಿ ಇಡಬೇಕು ಆಮೇಲೆ ಅದನ್ನ ಎಣ್ಣೆ ಹಚ್ಚಿ ಡಬ್ಬಿಟ್ಟು ಆಮೇಲೆ ಲತ್ಗುಣಿ ತೊಗೊಂಡು ಲಟ್ಟಿಸ್ಬೇಕು ಲಟ್ಟಿಸಿದ ನಂತರ ಚೊಲೋ ಹೊತ್ನಾಗೆ ಲಟ್ಟಿಸ್ಬೇಕು ತೆಳುವಾಗಿ ಆಮೇಲೆ ಅದನ್ನ ಎಣ್ಣೆಯಲ್ಲೇ ಮಾಡ್ಬೇಕು ಇಲ್ಲಾಂದ್ರೆ ಅದು ಬರೋಲ್ಲ ಹತ್ಗಂಬಿಡುತ್ತ ಅದನ್ನು ತೊಗೊಂಡು ಆಮೇಲೆ ಕೈಲ್ಲಿ ಹಾಕ್ಕಂಡು ಆಮೇಲೆ ಹಂಚು ಕಾಯಕ್ಕಿಟ್ಟಿರಬೇಕು ನಮ್ಮ ಕಡೆಯೆಲ್ಲ ಗ್ಯಾಸ್ ಮೇಲೆ ಮಾಡೋಲ್ಲ ಒಲೆಮೇಲ್ ಮಾಡ್ತಾರೆ ಹೋಳ್ಗೆ ಬಂದ್ನೆ ಬಂದ್ರೆ ಹೋಳ್ಗೆ ಚೊಲೋ ಆಗುತ್ತೆ ಹಾಗ್ ಒಲೆಮೇಲ್ ಮಾಡಿದ್ರೆ ಹೋಳ್ಗಿ ಹೋಳ್ಗಿ ಒಲೆಮೇಲೇ ಬೇಯಿಸ್ಬೇಕು ಆಮೇಲೆ ಅದನ್ನು ಹೊಳ್ಸಾಕ್ಬೇಕು ನೋಡಬೇಕು ಆಮೇಲೆ ಅದನ್ನ ಒಂದು ಸೈಡ್ ತೆಗ್ದಿಡ್ಬೇಕು ಆಮೇಲೆ ಅದನ್ನ ಚೊಲೋ ಹೊತ್ನಾಗ ನಾದ್ಕೊಬೇಕು ಅವಾಗವಾಗ ಹಂಗ ಕಂಟಿನ್ಯೂ ಲಟ್ಟಿಸ್ಬಾರ್ದು ಏನದು ಹೂರ್ಣಾನ ಚೊಲೋ ಹೊತ್ನಾಗ ತೊಗೊಬೇಕು ಉಳ್ಳಿನ ಚೊಲೋ ಹೊತ್ನಾಗ್ ನಾದ್ಕೊಂತ ಇರ್ಬೇಕು ಅವಾಗ ಮತ್ತೆ ಹೂರ್ಣ ತೊಗೋಬೇಕು ಉಳ್ಳಿ ತೊಗೋಬೇಕು ಎಣ್ಣೆ ಹಚ್ಬೇಕು ಮತ್ತು ತಟ್ಬೇಕು ಆಮೇಲೆ ಲಟ್ಟಿಸ್ಬೇಕು ಆಮೇಲೆ ಸ್ವಲ್ಪ ಹೂರ್ಣ ತೊಗೊಂಡು ರೌಂಡ್ ಶೇಪ್ ಮಾಡಿ ಅದರಲ್ಲಿಟ್ಟು ಮತ್ತೆ ಗಂಟು ಕಟ್ಟಿ ಅದಕ್ಕೆ ಮತ್ತು ಎಣ್ಣೆ ಹಚ್ಚಿ ಅದನ್ನು ತಟ್ಬೇಕು ಆಮೇಲೆ ಲತ್ಗುನಿ ತೊಗೊಂಡು ಲಟ್ಟಿಸ್ಬೇಕು ಆಮೇಲೆ ಮತ್ತೆ ಬೇಯಿಸ್ಬೇಕು ಹೊಳ್ಸಾಕ್ಬೇಕು ಆಮೇಲೆ ಹೋಳ್ಗಿ ಚೊಲೋ ಹೊತ್ನಾಗ್ ಆಗುತ್ತೆ ಆಮೇಲೆ ಅಡುಗೆಯೆಲ್ಲ ಆಗಿರುತ್ತೆ ಮತ್ತೆ ನಾವು ಹೊಲಕ್ಕೋಗಿ ಅದನ್ನ ಊಟ ಮಾಡ್ತೀವಿ ಮನೆಲ್ಲಿ ಮಾಡೋಲ್ಲ ಏನು ಬನ್ನಿಗಿಡ ಅಂತಿರುತ್ತೆ ಹೊಲ್ದಲ್ಲಿ ಬನ್ನಿ ಗಿಡಲ್ಲೋಗಿ ಅಲ್ಲಿ ಬೇರೆ ಜನಯೆಲ್ಲ ಬಂದಿರ್ತಾರೆ ಆ ಊರಿನವ್ರೆಲ್ಲ ಅವ್ರು ಬಂದುಬಿಟ್ಟು ಅವ್ರ ಮನೆಲ್ಲಿ ಮಾಡಿರೋಂಥ ಪದಾರ್ಥನೂ ಮಾಡಿರ್ತಾರೆ ನಾವು ಮನೆಯಲ್ಲಿ ಹೋಳ್ಗೆ ಊಟ ಮಾಡಿದ್ರೆ ಅವ್ರ ಮನೆಯಲ್ಲಿ ಕಡುಬು ಮಾಡಿರ್ತಾರೆ ಕರ್ಜಿಕಾಯಿ ಮಾಡಿರ್ತಾರೆ ಸ್ವೀಟ್ ಪದಾರ್ಥ ಆಮೇಲೆ ಗಾರ್ಗೆ ಮಾಡಿರ್ತಾರೆ ಆಮೇಲೆ ಕಜ್ಜಾಯ ಅಂತ ಬರುತ್ತೆ ಕಜ್ಜಾಯ ಮಾಡಿರ್ತಾರೆ ಆಮೇಲೆ ಸಂಡ್ಗೆ ಉದ್ದ ಅವು ಸಂಡ್ಗೆ ಎಲ್ಲರೂ ಮಾಡಿರ್ತಾರೆ ಆಮೇಲೆ ಮತ್ಯಾವ ಪದಾರ್ಥ ಬರುತ್ತವಂದರೆ ಇಷ್ಟೆಲ್ಲ ಬರುತ್ತೆ ನಾವು ಮಾಡುವ ಅಡುಗೆ ವಿಧಾನ ಈ ರೀತಿಯಾಗಿದೆ ಹೋಳ್ಗೆ ಊಟ ಬಂದ್ಬಿಟ್ಟು ಸ್ಪೆಷಲ್ಲು ಇಷ್ಟು ಹೇಳಿ ಮುಗಿಸುತ್ತೇನೆ